ಹಲೋ ಹೇಳ್ರಿ ಹಾಂ ಹೇಳ್ರಿ ಜುವೆಲ್ರಿ ಶಾಪ್ ಏನು ಬೇಕಾಗಿತ್ತು ರೀ ಗೋಲ್ಡ್ ನೆಕ್ವೇರೂ ಕೂಸಿನ ಸಲಕ್ ರೀ ಮತ್ತು ಏನು ಬೇಕು ರೀ ಅದ್ರ ಸರಿ ಗೋಲ್ಡ್ ಚೈನು ಮತ್ತು ಗೋಲ್ಡ್ ನೆಕ್ವೇರ್ ಬೇಕು ಹಾಂ ಯಾವತ್ತು ಅದಮ ಪ್ರೋಗ್ರಾಮು ನಾ ಈಗ ಅದ ಈ ಅವ ನೋಡ್ರಿಕ ಡಿಝೈನು ಮಾಡೀನಿ ಯಾವ್ದು ಪಸಂದ್ ಮಾಡ್ತೀರ ನೋಡ್ರಿ ಏ ಲೇಟೆಸ್ಟ್ ಅದ ನೋಡ್ರಿ ಚೈನು ತೋರ್ಸತೀನಿ ಹಾಂ ನೋಡ್ರಿ ಚಂದಿಲ್ಲ ಹ್ಞೂ ಮತ್ತು ಇಲ್ಲಿ ಬೇರೆ ಬೇರೆ ಅವ ನೋಡ್ರಿಕ ಮ ಇದಲ್ಲ ನೋಡ್ರಿಕ ಬರಿ ಕಮ್ ಫುಲ್ ಶೈನಿಂಗ್ ಇಲ್ಲ ಬಮ್ ಬಾರಿಕದೇ ಈಗ ಎಲ್ಲ ಬಾರಿಕ ಹಾಕೊತಿರಲ್ಲ ರೀ ವಜ್ಜಿ ಹಾಕೊಳುತಿಲ್ಲ ಯಾರು ಬಿ ಜಾಸ್ತಿ ಹಾಂ ಇವ ದಪ್ಪನ ನೋಡ್ರಿಕ ಸ್ವಲ್ಪ ಮೀಡಿಯಮ್ ದಪ್ಪ ಅವ ಹ್ಞೂ ಏನಿಲ್ಲ ಹಾಂ ಪೆಂಡಲಾ ಅದ ಎಕ್ಸ್ಟ್ರಾ ತಗೊಬೇಕು ಐತದ ರೀ ಅದು ಪೆಂಡೆಂಟ್ ಹ್ಞೂ ಅದು ಹಂಗ್ಯದ ರೀ ಈಗ ಎಲ್ಲ ಚೈನು ಯಾರಿಗೆ ಪೆಂಡೆಂಟು ಬೇರೆ ಬೇರೆ ಡಿಝೈನ್ ಬೇಕಾಗಿರ್ತದ ಅವ್ರಿಗೆ ಡಿಝೈನ್ ಯಾರಿಗೆ ಹ್ಯಾಂಗ ಬೇಕಾಗಿರ್ತ ಅಂಥ ಟೈಪ್ ಪೆಂಡೆಂಟ್ ಮಾಡಿ ಕೊಡ್ತೇವು ಹ್ಞೂ ಬಂಗಾರ ಈಗ ಎಲ್ಲ ಒಂದು ಸಾಟ್ ಹಝಾರ್ ರೂಪಾಯಿಗೆ ನಡ್ದದ್ ನೋಡ್ರಿ ಈಗ್ ಚೈನ್ ನೀವು ತಕ್ಬೇಕು ಅಂತದ್ರ ದೀಡ್ ತೊಲಿ ಎರಡು ತೊಲಿ ಚೈನ್ ಇರ್ತದ ಹಂಗ್ಯದ ರೀ ಚೈನ್ ರೆಡಿ ಆಗದೆ ಅಷ್ಟು ಒಂದು ತೊಲಿ ಎರಡು ತೊಲಿದಾಗೆ ರೆಡಿ ಇರ್ತವ ಹಾಂ ರೀ ಒಂದು ಸಾಟ್ ಹಝಾರೂ ಒಂದು ಲಕ್ಷ್ ತನ ಇರ್ತದ ನೋಡ್ರಿ

ಇಲ್ಲ ಕಮ್ ಇದ್ರಿ ಒನ್ ಹಝಾರ್ ದೋನ್ ಹಝಾರ್ ರೂಪಾಯಿ ಕಮ್ ಮಾಡ್ತಾರೆ ರೀ ಅದಕ್ಕೆ ಹೆಚ್ಚು ಹೆಂಗೆ ಮಾಡಕೈತದ ಅದೆ ಕಮ್ ಮಾಡ್ರ ಬಿ ಅಷ್ಟೇ ಐತದ ರೀ ಹಝಾರ್ ದೋನ್ ಹಝಾರೆ ಅದಕ್ಕ ಹೆಚ್ಚು ಕಮ್ ಮಾಡಕ್ಕಾಗಲ್ಲ ಅದಕ್ಕೆ ಕೇಳಕ್ಕಿಂತ ಪೈಹ್ಲೆಕೇ ಕಮ್ ಮಾಡೆ ಹೇಳತಿದೇವೂ ಇಲ್ಲ ಈಗ ಆಫರ್ ನಡ್ದಾವ ಒಂದು ಎರಡು ಸಾವಿರ ಮ್ಯಾಗ್ಝಿಮಮ್ ಅಷ್ಟೆ ಎರಡು ಸಾವಿರ ಐತದ ಅದಕ್ಕೆ ಹೆಚ್ಚು ಆಗಲ್ಲ ದೀಪಲಿ ಆಫರ್ ನಡ್ದದ್ ರೀ ಅದಕ್ಕೆ ಒಂದೂ ಸಾ ಒಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲ ಇಲ್ಲ ಫಿಫ್ಟಿ ಪರ್ಸೆಂಟ್ ಅವೆಲ್ಲ ಬಟ್ಟೆ ದುಖಾನ್ದಾಗ್ ಇರ್ತವ ಹ್ಞೂ ಬಂಗಾರ ದುಖಾನ್ದಾಗ್ ಐದು ಪರ್ಸೆಂಟು ಎರಡು ಪರ್ಸೆಂಟು ಇಷ್ಟೆ ಇರ್ತದ ಆಫರ್ ನೀವು ನೋಡ್ರೀ ಇಲ್ಲ ಏ ಆರ್ಡ್ರ್ ಕುಡ್ತಿರೇ ಇದೇ ರೆಡಿಮೆಟಿನ್ ಮಾಡಿನ ತಗೊಂಡು ಹೋಯ್ತಿರಿ ಅಂದ್ರ ಹೀಗೆ ಒಯ್ಬೋದು ಈ ಡಿಝೈನ್ಗು ನೀವು ಹೇಳಿನಪ್ಲೇ ಮಾಡಬೇಕು ಅಂತಂದ್ರ ಒಂದು ಎರಡು ಮೂರು ದಿನ ಟೈಮ್ ಬೇಕಯ್ತವ ಆಯ್ತು ಆಯ್ತು ಬರ್ರಿ ಆಯ್ತು ಆಯ್ತು ಚಂದ ಮಾಡ್ತೀವಿ ತಗೋರಿ